ಗಂಟಲು ನೋವು ಗಂಟಲು ನೋವು ಹೇಗೆ ಬರುತ್ತೆ ಅಂದರೆ ನಾವು ಕಲುಷಿತ ನೀರನ್ನ ಕುಡಿಯೋದ್ರಿಂದ ಗಂಟ್ಲು ನೋವು ಗಂಟ್ಲು ಕೆರೆತ ಕೆಮ್ಮು ಎಲ್ಲ ಬರುತ್ತೆ ಶುದ್ಧವಾದ ನೀರು ಕುಡಿಬೇಕು ಫಿಲ್ಟ್ರ್ ಮಾಡಿಸ್ಬೇಕು ಫಿಲ್ಟ್ರ್ ನೀರು ತಂದು ಸ್ವಲ್ಪ ಉಗುರು ಬೆಚ್ಚಗೆ ಕಾಯಿಸಿ ನೀರು ದಿನನಿತ್ಯ ನಾವು ಬಳಸೋದರಿಂದ ಗಂಟಲು ನೋವು ಅವೆಲ್ಲ ಹೆಚ್ಚು ಬರೋಲ್ಲ ನಾವು ಗೊತ್ತಾಗೋಲ್ಲ ನಲ್ಲಿ ನೀರು ಬರುತ್ತಿರುತ್ತೆ ಏನೋ ಕೆಲಸ ಮಾಡ್ತಿರ್ತೀವಿ ನಲ್ಲಿ ನೀರು ಏನೋ ಟ್ಯಾಂಕಿಂದ ಬಿಟ್ಟಿರ್ತಾರೆ ಫಿಲ್ಟ್ರಾಗಿರುತ್ತೆ ಅಂತೇನು ಮಾಡ್ತೀವಿ ದಡದಡನೇ ನೀರು ಕುಡುದ್ಬಿಡ್ತೀವಿ ಆ ಥರ ಮಾಡಬಾರ್ದು ಗಂಟಲು ನೋವಿಗೆ ಯಾವಾಗ್ಲೂ ನೀರು ನಾವು ಶುದ್ಧವಾಗಿ ನೀಟಾಗಿ ನೀರು ಕುಡಿಬೇಕು ಗಂಟಲು ನೋವು ತೀರಾ ಅರ್ಚೋದು ಗಂಟಲಲ್ಲಿ ಇದು ಮಾಡೋದು ಡೆಸ್ಟು ಕುಡಿದಾಗ ಆಮೇಲೆ ಈ ಬ್ಲಿಚಿಂಗ್ ಪೌಡ್ರುಗಳನ್ನೆಲ್ಲ ಹಾಕಿ ನೆಲ ತಿಕ್ಕೋದು ಅವೆಲ್ಲ ಮಾಡಿದಾಗ ಅದು ಪೌಡರೆಲ್ಲ ಗಂಟಲಿಗೋದಾಗ ಗಂಟಲು ಕೆರೆತ ಗಂಟಲು ನೋವು ಈ ಥರಯೆಲ್ಲ ಬರುತ್ತೆ ಹಾಗ್ ಬಂದಾಗ ನಾವೇನು ಮಾಡ್ತೀವಿ ಸಡನ್ಲಿ ಹೋಗೋದು ಆಸ್ಪೆಟ್ಲಿಗೆ ಶಾಪಿಗೆ ಹೋಗ್ಬಿಡ್ತೀವಿ ಶಾಪಿಗೆ ಏನಕ್ಕೋಗ್ತೀವಿ ತೋರ್ಸೋಕೋಗ್ತೀವಿ ನಾವು ಅದಕ್ಕಿಂತ ನಾವೇನು ಮಾಡ್ತೀವಿ ಅಲ್ಲಿ ಕೊಟ್ಟಿರೋ ಮಾತ್ರೆಯ ವಾರಾನುಗಟ್ಲೇ ಮಾತ್ರೆ ತೊಗೊಂಡು ಮಟ್ಕೊಂಡು ಎಳೆದಾಡ್ಕೊಂಡು ಕೆಮ್ಕೊಂಡು ಕಫ ಬೀಳುತ್ತೆ ತೊಂಟೆ ಬರುತ್ತೆ ಈ ಥರಯೆಲ್ಲ ಆಗುತ್ತೆ ಮಾಡ್ತಾಯಿರ್ತೀವಿ ನಾವು ಆ ಥರ ಮಾಡೋಕ್ಕೆ ಹೋಗ್ಬಾರ್ದು ಮನೆಯಲ್ಲೇ ನಾವು ಆಲ್ಮೋಸ್ಟು ಅಡುಗೆ ಮನೆಯಲ್ಲೇ ಸಿಗುವಂಥ ಪದಾರ್ಥಗಳ್ನ ಬಳಸಿ ಕಷಾಯ ರೀತಿ ಮಾಡ್ಕೋಬೇಕು ಅದಕ್ಕಿಂತ ಮೊದಲಾಗಿ ನಾವು ಸ್ವಲ್ಪ ಕೇರ್ ತೊಗೊಂಡರೆ ಬಿಸಿ ಬಿಸಿ ನೀರು ಚಳಿಗಾಲದಲ್ಲೆಲ್ಲ ಬಿಸಿ ನೀರು ಕುಡಿಯೋದು ಹೊರ್ಗಡೆ ನಾವೆಲ್ಲಾದ್ರು ಹೋಗಿ ಬಂದಾಗ ಒಳ್ಳೆಯ ನೀರು ಕುಡಿಯೋದು ಬಿಸಿ ನೀರನ್ನ ಗಂಟಲು ಕೆರೆತ ಇವೆಲ್ಲ ಕಡಿಮೆಯಾಗುತ್ತೆ ಬಿಸಿ ನೀರು ಕುಡಿದು ಮಟ್ಟಿ ಮಾಡಿ ಮಾಡ್ದಾಗೇನಾಗುತ್ತೆ ನಮಗೆ ಗಂಟಲು ನೋವು ಆಲ್ಮೋಸ್ಟು ಬರದೇ ಇರುವಂಗೆ ತಡೀಬವ್ದು ಈ ಹಾಗೆ ಮನೆ ಸಾಮಾನುಗಳು ತಂದಾಗ ಹಸಿ ಹಿಟ್ಗಳು ಹೊಂದ್ರಿಡಿಬೇಕಾದ್ರೆ ಈ ಖಾರದ್ ಪುಡಿ ಮಿಲ್ ಮಾಡಿಸ್ದಾಗ ಅಂಥ ಟೈಮಲ್ಲೆಲ್ಲ ಅದು ಗಂಟ್ಲಿಗೆ ಕೆಮ್ಮು ಕೆರೆತ ಎಲ್ಲ ಬರುತ್ತಾ ಅದಕ್ಕೇನು ಮಾಡಬೇಕು ನಾವು ಆಲ್ಮೋಸ್ಟು ಪೌಡ್ರುಗಳನ್ನೆಲ್ಲ ಮಾಡ್ಸೋಕೋದಾಗ ಮಾಸ್ಕ್ ಹಾಕ್ಕೋಬೇಕು ಮುಖಕ್ಕೆ ಮೂಗ್ಹತ್ರ ಟವಲ್ಲೋ ಬಟ್ಟೆನೋ ಏನಾದ್ರು ರೀತಿ ಕಟ್ಟಿ ನಾವು ಆ ಘಾಟು ಮೂಗಿಗೆ ತಗುಲ್ದೇ ಇರುವಂಗೆ ಗಂಟ್ಲಿಗೆ ಇನ್ಸ್ಪೆಕ್ಷನ್ ಆಗದೇ ಇರುವಂಗೆ ಕೆಮ್ಮು ನೆಗಡಿ ಬರದೇ ಇರೋ ರೀತಿ ಆಲ್ಮೋಸ್ಟ್ ತಡೀಬೇಕು ಈ ಥರ ತಡೆದಾಗ ನಾವು ಇದಾಗುತ್ತೆ ನಾವು ಸಡನ್ಲಿ ಶಾಪಿಗೆ ಹೋಗೋ ಬದಲು ಮನೆಮದ್ದುಗಳನ್ನೇ ಮಾಡ್ಕೊಳ್ಳೋದು ಒಳ್ಳೆಯದು ಒಂದೆರಡು ರೀತಿ ಕಷಾಯಗಳನ್ನ ಮಾಡ್ಕೊಂಡು ಕುಡಿಯೋದು ಏನಿಲ್ಲ ಬೆಳಗ್ಗೆ ಸಂಜೆ ಮಧ್ಯಾಹ್ನ ಎಲ್ಲ ಸ್ವಲ್ಪ ಕಲ್ಲುಪ್ಪಿಗೆ ಉಗುರು ಬೆಚ್ಚಗೆ ನೀರು ಮಿಕ್ಸ್ ಮಾಡಿ ಒಂದು ಚಿಟಿಕೆ ಅರಿಶ್ಣ ಹಾಕಿ ಗಂಟಲಿಗೆ ಗಾಗಲ್ ಮಾಡಬೇಕು ಗಾಗಲ್ಲು ನಾವು ಮಾಡಿದಾಗ ಅದು ಏನು ಬ್ಯಾಕ್ಟೀರಿಯಾಗಳೆಲ್ಲ ಗಂಟಲಲ್ಲೆಲ್ಲ ಸಿಲುಕಿ ಅದು ಕೆಮ್ಮು ನೆಗಡಿಯೆಲ್ಲ ಬರೋಕ್ಕಾಗುತ್ತಲ್ಲ ಅದನ್ನೆಲ್ಲ ತಡೆಯುತ್ತಾ ಹೋಗುತ್ತೆ ನಾವು ಆ ಥರ ಗಾಗಲ್ ಮಾಡೋದು ಮಾಡಾದ್ಮೇಲೆ ಬೆಳಗ್ಗೆ ಧನಿಯಾ ಕಾಳಿರುತ್ತಲ್ಲ ಅದನ್ನು ಸ್ವಲ್ಪ ಕುಟ್ಟಿ ನಾವೊಂದು ಲೋಟ ನೀರನ್ನು ಒಲೆ ಮೇಲಿಡೋದು ಒಂದು ಪಾತ್ರೆಗ್ಹಾಕಿ ಆವಾಗ ಧನಿಯಾ ಕಾಳನ್ನ ಕುಟ್ಟಿ ಅದಕ್ಕಾಕಿ ಶುಂಠಿ ಲವಂಗ ಕುಟ್ಟಿ ಹಾಕೋದು ಹಾಕ್ದಾಗೇನು ಮಾಡೋದದು ಕುದಿತಾ ಬರುತ್ತೆ ಚೆನ್ನಾಗಿ ಕುದ್ದು ಕುದ್ದು ಬರುತ್ತೆ ಕುದ್ದು ಆ ಒಂದು ಲೋಟ ಇರೋ ನೀರು ಅರ್ಧ ಲೋಟ ನೀರಾದಾಗೇನು ಮಾಡೋದು ಅದು ಕಷಾಯನ ಬಿಸಿ ಇದ್ದಾಗ್ಲೇ ಕುಡಿಯೋದು ನಮಗೆ ಅದು ಆಗೋಲ್ಲ ಬಿಸಿ ಬರೀ ನೀರು ಕುಡಿಯೋಕ್ಕೆ ಆಗೋಲ್ಲ ಅಂತಂದಾಗ ಏನು ಮಾಡೋದು ಒಂದು ಸ್ವಲ್ಪ ಹಾಲು ಹಾಕ್ಕೋಬೋದು ಹಾಲು ಹಾಕೊಂಡು ಕುಡಿಬೋದು ಇಲ್ಲ ನಮಗೆ ಕುಡಿತೀವಿ ಅದೇ ಥರ ನೀರನ್ನ ಏನಿಲ್ಲ ಆಗುತ್ತಂದ್ರೆ ಚೆನ್ನಾಗಿರುತ್ತೆ ಟೇಸ್ಟಾಗಿ ಒಂದು ಸ್ವಲ್ಪ ಬಿಸಿ ಬಿಸಿ ನೀರನ್ನೇ ಕುಡಿಯೋದು ಮಕ್ಳಿಗಾದಾಗ ಏನು ಮಾಡೋದು ಮಕ್ಕಳು ಕುಡಿಯೋಲ್ಲ ಹಠ ಮಾಡ್ತಾರೆ ಆವಾಗೇನು ಮಾಡಬೇಕು ಆ ನೀರಿಗೆ ಒಂದು ಚಿಟಿ ಒಂದು ಸಣ್ಣ ಗಾತ್ರದ ಒಂದು ಚಿಮ್ಟಿ ಬೆಲ್ಲ ಹಾಕ್ಬೇಕು ಬೆಲ್ಲ ಹಾಕಿ ಮಕ್ಕಳಿಗೆ ಒಂದು ಸ್ವಲ್ಪ ಹಾಲ್ಹಾಕಿ ಉಗುರು ಬೆಚ್ಚನಲ್ಲಿದ್ದಾಗಲೇ ಮಕ್ಕಳಿಗೆ ಕುಡಿಸ್ಬೇಕು ಕುಡಿಸ್ದಾಗ ಅದು ಕ ಮಕ್ಕಳಿಗೆ ಬೇಗ ಕ್ಯೂರಾಗುತ್ತೆ ಅದೊಂಥರ ಕಷಾಯ ಮಾಡ್ಕೊಳೋದು ಮಧ್ಯಾಹ್ನ ಎಲ್ಲ ನೀಟಾಗಿ ಸ್ವಲ್ಪ ಬಿಸಿ ಬಿಸಿ ಆಹಾರ ಬಿಸಿ ಅನ್ನ ಬಿಸೀದು ಪಲ್ಯಗಳು ಸೊಪ್ಪು ಈ ಥರಯೆಲ್ಲ ಬಳಸೋದು ಬಳಸಿ ತಿರ್ಗಿ ರಾತ್ರಿಗೊಂಥರ ಬೇರೆ ಕಷಾಯ ಬೇರೆ ಅಂದರೆ ಶುಂಠಿ ಅರಿಶ್ಣದ್ ಪುಡಿ ಮತ್ತು ತಿರ್ಗಿ ಒಂದು ಬೌಲ್ ನೀರಿಗೆ ಬ ಹಾಕಿ ಸ್ವಲ್ಪ ಶುಂಠಿಯೆಲ್ಲ ಜಜ್ಜಾಕಿ ಮೆಣಸು ಬರುತ್ತಲ್ಲ ಅದು ಮೆಣ್ಸನ್ನು ಕಿ ಜಜ್ಜಾಕೋದು ಈ ಕಡೆ ವಿ ತುಳಸಿ ಗೊತ್ತಿರುತ್ತಲ್ಲ ಎಲ್ಲರು ಮನೆ ಮುಂದೆಯು ಬೆಳೆಸಿರ್ತೀವಿ ನಾವು ಆ ತುಳಸಿಯ ತಂದು ಒಂದು ಏಳೆಂಟು ತುಳಸೀನ ಜಜ್ಜಿ ಜಜ್ಜಿ ಹಾಕೋದು ಹಾಕಿ ಅದು ಸ್ವಲ್ಪ ಚೆನ್ನಾಗಿ ಕುದ್ದು ಒಂದು ಲೋಟ ಇರೋದು ಅರ್ಧ ಲೋಟಕ್ಕೆ ಕುದಿ ಬಂದಾಗ ಅದೊಂದು ಕಷಾಯ ಆಗುತ್ತೆ ಅದನ್ನು ಕುಡಿಯೋದು ಕುಡ್ದಾಗೇನಾಗುತ್ತೆ ಗಂಟ್ಲದ್ದು ಇದಾಗುತ್ತೆ ಹೇಗೆ ಅಂದರೆ ಈಗ ನಾನು ಎರಡು ರೀತಿ ಕಷಾಯ ಹೇಳ್ತಾಯಿದ್ದೀನಿ ಒಂದು ಕಷಾಯ ಅದಾದ್ರು ಬಳಸಿ ಇಲ್ಲ ಇನ್ನೊಂದ್ ಕಷಾಯ ಇದನ್ನಾದ್ರು ಬಳಸ್ಕೊಳ್ಳೋದು ಈ ಥರ ಕುಡಿತಾ ಬಂದಾಗ ನಾವು ಮನೆಯಲ್ಲಿರೋಂಥ ಮದ್ದು ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಬಳಸೋಂಥ ಪದಾರ್ಥಗಳ್ನ ನಾವು ಬಳಸಿ ಕಷಾಯ ರೂಪದಲ್ಲಿ ಕಷಾಯಗಳು ಮಾಡಿಕೊಂಡು ನಾವು ಕುಡಿತಾ ಬಂದಾಗ ಏನಾಗುತ್ತೆ ಹೇಗೋ ಸ್ವಲ್ಪ ಅಂಗಡಿಗೆ ಶಾಪಿಗೆ ಹೋಗಿ ಮಾತ್ರೆಗಳು ಅವೆಲ್ಲ ತೊಗೋಳೋದು ಮಟ್ಟೋದು ಎಲ್ಲ ಕಡಿಮೆಯಾಗುತ್ತೆ ಕ ಮನೆಯಲ್ಲೇ ಇಂಥ ಸಿಗೋವಂಥ ಮದ್ದುಗಳನ್ನು ಬಳಸೋದು ಕೆಮ್ಮು ಕಡಿಮೆಯಾಗುತ್ತೆ ಒಂದು ಇದು ಪ ಅದಕ್ಕೆ ಉಪ್ಪು ಅರಿಶ್ಣದ್ ಪುಡಿ ನೀರನ್ನ ಜಾಸ್ತಿ ಗಂಟಲಿಗೆ ಗಾಗಲ್ ಮಾಡ್ತಾ ಇದ್ದಾಗೇನಾಗುತ್ತೆ ಕಡಿಮೆಯಾಗ್ತಾ ಹೋಗುತ್ತೆ ಕಷಾಯಗಳು ಕಷಾಯ ಕುಡಿದು ಈ ಥರ ಮಾಡಿಕೊಂಡು ನಾವು ಆದಷ್ಟು ಮನೆಯಲ್ಲೇ ಎಲ್ಲ ಇದುಮಾಡೋದು ಆಮೇಲೆ ಶುಂಠಿ ಇರುತ್ತಲ್ಲ ಶುಂಠಿಯ ನಮಗೆ ಈ ಕಷಾಯದ ಜೊತೆ ಜಜ್ಜಿ ಹಾಕ್ತೇವೆ ಅದಕ್ಕಿಂತ ಹಸಿ ಶುಂಠಿ ಮೇಲುಗಡೆ ಸಿಪ್ಪೆಯೆಲ್ಲ ತೆಗೆದ್ಬಿಟ್ಟು ಸ್ವಲ್ಪ ಸಣ್ಣಕ್ಕೆ ಸಣ್ಣ ಸಣ್ಣ ಸ್ಲೈಸ್ ಮಾಡಿಕೊಂಡು ಈ ಬ್ಲ್ಯಾಕ್ ಸಾಲ್ಟ್ ಬರುತ್ತಲ್ಲ ಆ ಸಾಲ್ಟಿಗೆ ಒಂಚೂರು ಅದ್ದಿ ಅದನ್ನು ಬಾಯಿಗೆ ಹಾಕಿ ಹಲ್ಲಲ್ಲಿ ಅಗ್ದು ಅದು ರಸ ಕುಡಿಯೋದ್ರಿಂದನೂ ಅದ್ರ ಜೊತೆಗೆ ಒಂದು ತುಳಸಿ ಎಲೆ ಸೇರಿಸಿ ಅಗ್ದು ರಸ ತೊಗೊಳೋದ್ರಿಂದಲೂ ಡೈರೆಕ್ಟಾಗಿ ಗಂಟಲಿಗೋಗೋದ್ರಿಂದ ಅದು ಒಂದು ರೀತಿ ಇದಾಗುತ್ತೆ ಒಲೆ ಮೇಲೆ ಕುದಿಸಿ ಕಷಾಯ ಕುಡಿಯೋದ್ರ ಜೊತೆಗೆ ಈ ಶುಂಠಿ ತುಳಸಿ ಕಪ್ಪು ಉಪ್ಪು ಬ್ಲ್ಯಾಕ್ ಸಾಲ್ಟ್ ಅಂತ್ಹೇಳ್ತಾರೆ ಅದನ್ನು ತೊಗೊಂಡು ಒಂದು ಚಿಟ್ಕೆ ಹಾಕಿ ಜಜ್ಜಿ ಕುಡಿಯೋದ್ರಿಂದ ಏನಾಗುತ್ತೆ ಗಂಟಲು ನೋವೆಲ್ಲ ಸ್ವಲ್ಪ ಕಡಿಮೆಯಾಗುತ್ತೆ ಈ ಥರ ಮಾಡ್ತಾ ಬಂದರೆ ಮನೆಮದ್ದು ಎಷ್ಟು ಇದಾಗುತ್ತೆ ನಮಗೆ ಗೊತ್ತಿಲ್ದೇ ನಾವು ಆಸ್ಪೆಟ್ಲ್ ಶಾಪುಗಳಿಗೆ ಹೊಂಟೋಗ್ಬಿಡ್ತೀವಿ ಈಗ ಲಾಸ್ಟ್ ಟೈಮು ನನ್ನ ಮಗನಿಗೇನಾಯಿತು ಇದೇ ರೀತಿಯಾಗಿ ಹೊರಗಡೆ ಮನೆಯಲ್ಲೆಲ್ಲ ಆಲ್ಮೋಸ್ಟು ಬಿಸಿ ನೀರೇ ಕೊಡ್ತೀವಿ ಆದೇನಾಗುತ್ತೆ ಇವನು ಹೊರ್ಗಡೆ ಸ್ಕೂಲಿಗೋದಾಗ ಮಕ್ಕಳು ಗೊತ್ತೇ ಇರುತ್ತಲ್ವಾ ಆ ನೀರು ಈ ನೀರು ಕುಡಿದ್ಬಿಡ್ತಾವೆ ಆಮೇಲೆ ಹಠ ಮಾಡಿ ಹೊರ್ಗಡೆ ಹೋದಾಗ ಹೈಸ್ ಕ್ರೀಮ್ ತಿಂದುಬಿಡ್ತಾವೆ ಕೋಲ್ಡುದು ಜ್ಯೂಸುಗಳು ಕುಡ್ಕೊಂಡ್ಬಿಡ್ತಾವೆ ನಾವು ಮನೆಯಲ್ಲೂ ಅಷ್ಟೇ ತಂದಿಟ್ಟಿರ್ತೀವಿ ಯಾರಾದ್ರೂ ಗೆಸ್ಟ್ ಬಂದರೆ ಕೊಡೋಣ ಅಂತ್ಹೇಳಿ ಇವೇನು ಮಾಡ್ತಾವೆ ಮಕ್ಕಳು ನಾವು ಆ ಕಡೆ ಈ ಕಡೆ ಹೋದಾಗ ತೊಗೊಂಡು ಕುಡ್ಕೋಬಿಡ್ತಾರೆ ಹೀಗಾಗಿ ನನ್ನ ಮಗನಿಗೆ ಲಾಸ್ಟ್ ಟೈಮ್ ಹಾಗೆ ಆಗಿ ಕೆಮ್ಮೂ ಅಂದರೆ ವಿಪರೀತ ಕೆಮ್ಮು ಕೆಮ್ಮಿ ಕೆಮ್ಮಿ ಏನು ಎದೆಯೆಲ್ಲ ಉರಿಬೇಕು ಆ ರೀತಿ ಇದೆ ಶಾಪಿಗೆ ತೋರ್ಸಿದ್ವಿ ಮಾತ್ರೆಗಳು ಕಡಿಮೆಯಾಗುತ್ತೆ ಅಂತ್ಹೇಳಿ ಶಿರಪ್ಪು ಮಾತ್ರೆಯೆಲ್ಲ ಕೊಟ್ಟಿದಾರೆ ನನ್ನ ಮಗನಿಗೆ ಕಡಿಮೇಯೇ ಆಗ್ತಿಲ್ಲ ಇದನ್ನ ಎರಡು ಟೈಮ್ ಬೆಳಗ್ಗೆ ಸಂಜೆ ರಾತ್ರಿ ಊಟ ಆದ್ಮೇಲೆ ಬಿಸಿ ಬಿಸಿ ಕಷಾಯ ಕುಡಿಸಿ ಮಲಗಿಸ್ತಾ ಬಂದ್ವಿ ಒಂದು ತ್ರೀ ಡೇಸಿಗೆ ಕಫಾ ಆಟೋಮ್ಯಾಟಿಕ್ಕಾಗಿ ಕಡಿಮೆಯಾಯಿತು ಉಪ್ಪು ನೀರು ಅರಿಶ್ಣ ಎಲ್ಲ ಗಾಗಲ್ ಮಾಡಿ ಮಾಡಿ ಮಾಡಿ ಮಾಡಿದಂಗೆ ಇದೆಲ್ಲ ನೀಟಾಗಿ ಕಡಿಮೆ ಆಗ್ತಾ ಬಂತು ಈ ಥರ ಮಾಡೋದ್ರಿಂದ ಏನಾಗುತ್ತೆ ಕಷಾಯ ಕುಡಿಯೋದ್ರಿಂದ ಕೆಮ್ಮು ನೆಗಡಿ ಎಲ್ಲ ಕಡಿಮೆಯಾಗ್ತಾ ಬರುತ್ತೆ ಈ ಥರ ಮಾಡ್ಕೊಳ್ಳೋದು ಈಸಿ ನಾವು ಆದಷ್ಟು ಮಾತ್ರೆಗಳೆಲ್ಲ ಹವೈಡ್ ಮಾಡಬೇಕು ಮಕ್ಕಳುಗಳಿಗೂ ಮಾತ್ರೆಯನ್ನು ಹೆಚ್ಚು ಹೆಚ್ಚು ಯಾಕೆ ತಿನ್ನಿಸ್ಬೇಕು ಅಲ್ಲವೇ ನಾವು ತಿಂತೀವಿ ಮಕ್ಳಿಗೂ ತಿನ್ನಿಸ್ತೀವಿ ಆದಷ್ಟು ಬಿಸಿ ನೀರು ಬಳಸೋದು ಮನೆಯಲ್ಲಿ ಒಂದು ದೊಡ್ಡ ಸ್ಟೀಲ್ ಬೌಲಲ್ಲಿ ಒಳ್ಳೆಯ ಶುದ್ಧವಾದ ಫಿಲ್ಟ್ರ್ ನೀರು ತಂದು ಕಾಯಿಸಿ ಅದನ್ನು ಮಕ್ಕಳು ನಾವು ಎಲ್ಲ ಕುಡಿತಾ ಬಂದಾಗ ಕೆಮ್ಮು ನೆಗಡಿಯೆಲ್ಲ ಕಡಿಮೆಯಾಗುತ್ತೆ ಈಗ ಆಟೋಮ್ಯಾಟಿಕ್ಕಾಗಿ ಈಗ ಚಳಿಗಾಲ ಬರ್ತಾಯಿದೆ ಮಳೆಗಾಲ ಇದೆ ಆ ಟೈಮಲ್ಲೆಲ್ಲ ಏನ್ ಮಾಡಬೇಕು ಮೊದಲೇ ನಾವು ಈ ಥರ ನೀರನ್ನೆಲ್ಲ ಕಾಯಿಸಿ ಕುಡಿಯೋದರಿಂದ ಜೊತೆಗೆ ವಾರದಲ್ಲಿ ಎರಡು ದಿವಸ ಮೂರು ದಿವಸಕ್ಕೊಂದ್ಸಾರಿ ಕಷಾಯವನ್ನು ಮಾಡಿಕೊಂಡು ಕುಡಿತಾ ಬಂದಾಗ ಆಮೇಲೆ ಅಲ್ಲಲ್ಲೆಯೇ ಒಂದು ದಿವಸ ಬಿಟ್ಟು ಒಂದು ದಿವಸ ಉಪ್ಪು ನೀರಾಕಿ ಗಂಟಲು ಮುಕ್ಕಳಿಸೋ ಗಂಟಲಿಗೆ ಗಾಗಲ್ ಮಾಡೋದು ಈ ಕಷಾಯನ್ನೆಲ್ಲ ನೀವು ಕುಡಿತಾ ಬಂದಾಗೇನಾಗುತ್ತೆ ಇದು ಅವೈಡಾಗತ್ತೆ ಈ ಥರ ಗಂಟಲು ಕೆರೆತ ಕೆಮ್ಮು ಅವೆಲ್ಲ ಬರೋದು ಕಡಿಮೆಯಾಗುತ್ತೆ ಆದಷ್ಟು ನಾವು ಮನೆಯಲ್ಲೇ ಸಿಗೋವಂಥ ಮದ್ದುಗಳನ್ನೆಲ್ಲ ಅಡುಗೆ ಮನೆಯಲ್ಲಿ ಸಿಗೋವಂಥ ಪದಾರ್ಥಗಳ್ನೆಲ್ಲ ಬಳಸಿ ನಾವು ಮಾಡ್ಕೋತಾ ಬರಬೇಕು